ನಮಸ್ತೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಒಂದು ಜಿಲ್ಲೆ ಅಭಿವೃದ್ದಿ ಮತ್ತು ಬೆಳವಣಿಗೆ ತುಂಬನೇ ಆಗೋದಿದೆ ಬೇರೆ ನೆರೆಹೊರೆಯವರ ನಮ್ಮಅಕ್ಕಪಕ್ಕ ಜಿಲ್ಲೆಗಳನ್ನ ನೋಡಿದರೆ ನಮ್ಮದ್ರಲ್ಲಿ ವಾಣಿಜ್ಯ ಚಟುವಟಿಕೆಗಳು ತುಂಬ ಬರಬೇಕು ಅದಕ್ಕೆ ತುಂಬ ಪ್ರೋತ್ಸಾಹ ಕೊಡಬೇಕು ನಮ್ಮ ಕರ್ನಾಟಕ ಸರ್ಕಾರ ಯಾವ ಥರ ಅಂತಂದ್ರೆ ಮೂಲಭೂತ ಸೌಕರ್ಯಗಳಾಗಲಿ ಈ ಸ್ಮಾಲ್ ಸ್ಕೇಲ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಯೋಜನೆಗಳಾಗ್ಲಿ ತುಂಬ ಕಾರ್ಖಾನೆಗಳು ಬೇಕು ನಮ್ಮ ಜಿಲ್ಲೆಗೆ ಸೊ ಅದರಿಂದ ಏನಾಗುತ್ತೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಪ್ರೋತ್ಸಾಹ ಬಂದರೆ ಸೊ ಉತ್ತಮ ಬೆಳವಣಿಗೆ ಇರುತ್ತೆ ಆಮೇಲೆ ನಮ್ಮ ನಮಗೆ ಮುಖ್ಯವಾಗಿದ್ದು ಪ್ರವಾಸೋದ್ಯಮ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಮ್ಮ ಕ್ ಏಳು ಸುತ್ತಿನ ಕೋಟೆ ಅಂತಂದೇ ಫೇಮಸ್ ನಮ್ಮ ಚಿತ್ರದುರ್ಗ ಆ ಏಳು ಸುತ್ತಿನ ಕೋಟೆ ಆಗಲಿ ಚಂದ್ರವಳ್ಳಿ ತೋಟ ಆಗಲಿ ನಮ್ಮ ಜೋಗಿಮಟ್ಟಿ ಏನಿದೆ ಜೋಗಿಮಟ್ಟಿ ಕೂಡ ಅಷ್ಟೇ ಬೆಳಗ್ಗೆ ಹೊತ್ತು ವೀಕ್ಷಣೆಗೆ ತುಂಬ ತುಂಬ ಸುಂದರವಾದ ಜಾಗ ಅಂತ ಹೇಳಬಹುದು ಸೊ ಅದನ್ನು ಇನ್ನೂ ಉತ್ತಮವಾಗಿ ಅಭಿವೃದ್ದಿ ಮಾಡಿದರೆ ಜನ ಬರ್ತಾರೆ ಅಲ್ಲಿ ಒಂದು ಝೂ ಕೂಡ ಇದೆ ಅಲ್ಲಿ ಸುಮಾರು ಪ್ರಾಣಿಗಳನ್ನ ತಂದರು ಕೂಡ ಇವಾಗ ಮೈಸೂರು ಝೂ ಹೇಗೆ ತುಂಬ ಉತ್ತಮ ಹೆಸರಿದೆ ಕರ್ನಾಟಕ ರಾಜ್ಯದಲ್ಲಿ ಹಾಗೂ ನೆರೆಹೊರೆಯ ರಾಜ್ಯಗಳಲ್ಲೂ ಕೂಡ ಅದೇ ಥರ ನಮ್ಮ ಜೋಗಿಮಟ್ಟೀಲಿ ಆ ಝೂ ಅಲ್ಲಿರುವಂಥ ಪ್ರಾಣಿಗಳು ಇನ್ನೂ ಹಲವಾರು ಇವಾಗ ಸಿಂಹ ಆಗ್ಬೋದು ಹುಲಿಗಳಾಗ್ಬೋದು ಅಥವಾ ನಾವಿವಾಗ ನಮ್ಮ ಭಾರತ ದೇಶದಲ್ಲಿ ಚಿರತೆಗಳನ್ನು ಏನೋ ತಂದ್ವಿ ಅದೇ ಥರ ನಮ್ಮ ಚಿತ್ರದುರ್ಗದಲ್ಲೂ ಚಿತೆ ಚಿರತೆಗಳು ತಂದರೆ ಜನ ವೀಕ್ಷಣೆ ಜಾಸ್ತಿಯಾಗುತ್ತೆ ಪ್ರವಾಸೋದ್ಯಮಕ್ಕೆ ತುಂಬ ಪ್ರೋತ್ಸಾಹ ಕೊಟ್ಟಂತಾಗುತ್ತೆ ಸೊ ಈ ಪ್ರೋತ್ಸಾಹದಿಂದ ತುಂಬ ಅಭಿವೃದ್ದಿ ಕಾರ್ಯಕ್ರಮಗಳು ನಡೆಯತ್ತೆ ಸೊ ಜನ ಬರೋದು ಆಕರ್ಷಿತರಾಗ್ತಾರೆ ಸೊ ನಮ್ಮ ವಾಣಿಜ್ಯ ಚಟುವಟಿಕೆಗಳು ಅದರಿಂದ ತುಂಬ ಬೆಳೆಯುತ್ತೆ ಇವಾಗ ಪ್ರವಾಸೋದ್ಯಮ ಅಭಿವೃದ್ದಿಯಾದ ತಕ್ಷಣ ನಮಗೆ ರೋಡು ಉತ್ತಮ ರೋಡ್ ಸಹ ಸಹ ಕೊಡಬೇಕಾಗುತ್ತೆ ಸೊ ಅದರಿಂದ ಜನರಿಗೆ ಕೆಲಸ ಸಿಗುವಂತಾಗುತ್ತದೆ ಈ ವಾಣಿಜ್ಯ ಚಟುವಟ್ಕೆಗಳು ಆಟೋಮ್ಯಾಟಿಕಾಗಿ ಬೆಳೀತಾ ಹೋಗುತ್ತೆ ಇವಾಗ ಹೋಟೆಲ್ಗಳಾಗಲಿ ಅಥವಾ ರೆಸ್ಟೋರೆಂಟುಗಳಾಗಲಿ ಮತ್ತು ಉಪಹಾರ ಅಥವಾ ನಿಮ್ಮ ಲಾಡ್ಜಿಂಗ್ ಸೇವೆಗಳು ಕೂಡ ಸೊ ಹೀಗೆ ನಮ್ಮ ಜಿಲ್ಲೆ ಅಭಿವೃದ್ದಿ ಆಗ್ತಾ ಹೋಗುತ್ತೆ ಸೊ ಮೈನ್ ಮ ನಮ್ಮ ಪ್ರವಾಸೋದ್ಯಮ ತುಂಬ ಪ್ರೋತ್ಸಾಹದಿಂದ ಅಭಿವೃದ್ದಿ ಆಗಬೇಕು ಅಂತ ನಾನು ಕೇಳ್ಕೊಳ್ತೇನೆ